ಈ ಪಶುಸಂಗೋಪನೆ ಅನ್ನೋದೇನಿದೆ ಅದು ಮನುಷ್ಯರಿಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡುತ್ತೆ ಮನುಷ್ಯರಿಗೆ ಮುಖ್ಯವಾಗಿ ಪೌಷ್ಟಿಕಾಂಶದ ಕೊರತೆ ಇರೋದ್ರಿಂದ ಈ ಪಶುಸಂಗೋಪನೆಯಲ್ಲಿ ಸಾಕುವ ಪ್ರಾಣಿಗಳಿಂದ ನಮಗೆ ಹಾಲಾಗಿರ್ಬೋದು ಮೊಟ್ಟೆಯಾಗಿರ್ಬೋದು ಮಾಂಸವಾಗಿರ್ಬೋದು ಈ ಥರ ಪೌಷ್ಟಿಕಾಂಶವಾದ ಆಹಾರ ಸಿಗತ್ತೆ ಇದರಿಂದ ನಾವು ನಮ್ಮ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡ್ಕೋಬಹುದಾಗಿದೆ ಹಾಗೆ ನಮ್ಮ ಪ್ರದೇಶದಲ್ಲಿ ಅಂದಾಜು ಒಂದು ಐನೂರರಷ್ಟು ಜನ ಈ ಉದ್ಯಮದಲ್ಲಿ ತೊಡಗಿದ್ದಾರೆ ಈಗ ಪೌಷ್ಟಿಕಾಂಶ ಕೊರತೆ ಇರೋ ಮಕ್ಕಳಿಗೆ ಕೂಡ ನಾವು ಇದನ್ನು ಕೊಡೋದ್ರಿಂದ ಅವರು ಗುಣಮುಖ ಆಗೋ ಸಾಧ್ಯತೆ ಇದೆ ಸೊ ಹೀಗೆ ನಾನು ಈ ಕಾರ್ಯದಲ್ಲಿ ಪ್ರಗತಿ ಹೊಂದಲು ಬಯಸುತ್ತೇನೆ